ಈಗ ನಾವು ಚಿತ್ರದುರ್ಗದಿಂದ ನಾಯಕನಹಟ್ಟಿಗ್ ಹೋಗ್ತಾ ಇದ್ದೇವೆ ಇಲ್ಲಿಂದ ಸುಮಾರು ನಲ್ವತ್ತು ನಿಮಿಷ ಒಂದು ಸಮಯ ತಲ್ಪ್ಲಿಕ್ಕೆ ತಗೊಳ್ತದೆ ಇಲ್ಲಿ ನಾವು ಹೋಗ್ತಕ್ಕಂತ ಮಾರ್ಗ ಹೈಕಲ್ ಬೆಳಗಟ್ಟ ಹೈಕಲ್ ಮೂಲಕ ನಾಯಕನಹಟ್ಟಿನ ತಲುಪತಕ್ಕಂಥದ್ದು ಕಡಿಮೆ ಅವಧಿಯಲ್ಲಿ ತಲುಪ್ತಕ್ಕಂಥ ಮಾರ್ಗ ಅದರ ನಡುವೆ ರಸ್ತೆ ದುರಸ್ತಿ ನಡೆಯುದ್ರಿಂದ ಆ ಮಾರ್ಗದಲ್ಲಿ ವಾಹನಗಳನ್ನು ಚಾಲನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾಯಿಲ್ಲ ಆದ್ದರಿಂದ ತುರ್ನೂರು ಮುಸ್ಟೂರು ಮಾರ್ಗವಾಗಿ ಹೋಗಬೇಕಾಗತ್ತೆ ಈ ಮಾರ್ಗವಾಗಿ ಹೋಗಿಬಿಟ್ಟು ನಾಯಕನಟ್ಟಿಯನ್ನ ತಲುಪ್ಲಿಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅನ್ನೋದನ್ನು ಹೇಳ್ತೀರಾ